ಬರಹಗಾರರ ಆತಂಕ ಅಷ್ಟಿಷ್ಟಲ್ಲ ನಾವು ಬರೆಯುವ ಬರಹಕ್ಕೆ ಒಂದು ರೂಪುರೇಷೆ ಅಚ್ಚುಕಟ್ಟುತನ ಮತ್ತು ಪೂರಕವಾದ ವಿಷಯಗಳು ಇರಬೇಕಾಗುತ್ತದೆ ನಮ್ಮ ಬರಹ ಸಾಹಿತ್ಯವೋ ಕವಿತ್ವವೋ ಲೇಖನವೋ ವಿಮರ್ಶೆಯ ಬಗ್ಗೆ ಅರಿವು ಇರಬೇಕಾಗುತ್ತದೆ ಹೌದು ಇದು ನಿಜ ನನ್ನ ಪತ್ರಿಕೆಗೆ ಕಾಲಿಟ್ಟಾಗ ನಾನು ಬರೆದಿದ್ದೆಲ್ಲ ಸರಿ ಅಂದುಕೊಂಡಿದ್ದೆ ಆದರೆ ಅದು ತಪ್ಪು ನಾನು ಬರೆದಿದ್ದನ್ನು ಉಪಸಂಪಾದಕರು ಮತ್ತು ಸಂಪಾಕರು ತಿದ್ದಿ ತೀಡಿ ಬರಹವನ್ನು ರೂಪ ಮಾಡುತ್ತಿದ್ದರು ಸುದ್ದಿಗೂ ವಿಮರ್ಶೆಗೂ ಲೇಖನಕ್ಕೂ ಮತ್ತು ವ್ಯಂಗ್ಯಕ್ಕೂ ಬಹಳಷ್ಟು ಸಾಮ್ಯತೆ ಇದೆ ಎಂಬುದು ಆಗಲೇ ನಾನು ಕಂಡುಕೊಂಡಿದ್ದು ಬರಹ ಒಂದು ಖುಷಿ ತಮಾಷೆ ಮಾತಲ್ಲ ಬರಹದ ಬಗ್ಗೆ ಒಂದಷ್ಟು ಸಾಧನೆ ಮತ್ತು ಹಿನ್ನಲೆ ಮತ್ತು ಒಂದಷ್ಟು ಅಧ್ಯಯನ ಅಗತ್ಯವಿದೆ ಯಾವ ಪತ್ರಿಕೆಗಳಲ್ಲಿ ಯಾವ ಪುಸ್ತಕಗಳಲ್ಲಿ ಯಾವ ರೀತಿಯ ಬರಹವಿದೆ ಎಂಬುದು ನಾವು ದಿನನಿತ್ಯ ಗಮನಿಸಬೇಕಾಗುತ್ತದೆ ಅರ್ಥವಾಗದ ಪದಗಳು ಅರ್ಥವಾಗದ ವಾಕ್ಯಗಳನ್ನು ಬರೆದು ಇಟ್ಟುಕೊಳ್ಳುವುದು ಒಳಿತು ಹಾಗೆ ನಾನು ಪತ್ರಿಕೆಗೆ ಮೊದಲು ಬಂದಾಗ ನಾನು ಮೊದಲು ಓದಿದ್ದು ಸುದ್ದಿಗಳು ಸುದ್ದಿಗಳು ನಂತರ ನಾನು ಬರೆದಿದ್ದು ಸಂಪಾದಕರ ಪ್ರೇರಣೆ ಮೇಲೆ ಸಂಪಾದಕೀಯ ಸಂಪಾದಕಿ ಇಡೀ ರಾಜ್ಯ ಒಂದು ಜಿಲ್ಲೆಯ ಪ್ರತಿಬಿಂಬ ಎಂಬುದು ಆಗಲೇ ಅರಿವಾಗಿದ್ದು ಒಂದು ಸಂಕಷ್ಟಕರ ಸಮಸ್ಯೆ ಒಂದು ವಿಶ್ಲೇಷಣೆ ಒಂದು ಆತಂಕ ಒಂದು ಘಟನೆ ಬಗ್ಗೆ ಸಂಪಾದಕೀಯ ರಚನೆಗೊಳ್ಳುತ್ತದೆ ಇದು ನಿಜವೂ ಹೌದು ಇಡೀ ಪತ್ರಿಕೆಯ ಅಭಿಪ್ರಾಯ ಮತ್ತು ಘಟನೆಗೆ ಒಂದು ಪ್ರತಿಬಿಂಬವಾಗುವುದು ಸಂಪಾದಕೀಯ ಈ ಬರಹದ ಜೊತೆಗೆ ಕೆಲವೊಂದು ವಿಮರ್ಶೆಗಳನ್ನು ನಾವು ಮಾಡಬೇಕಾಗುತ್ತದೆ ಒಂದು ವಿಷಯದ ಕುರಿತು ಸಾರ್ವಜನಿಕ ಅಭಿಪ್ರಾಯಗಳನ್ನು ಮೂಡಿಸಬೇಕಾಗುತ್ತದೆ ಆ ವಿಚಾರದಲ್ಲಿ ನಾವು ಒಂದಷ್ಟು ಪದಗಳನ್ನು ಬಳಸುವುದು ಒಳಿತು ಎಂದು ತಿಳಿಯುತ್ತದೆ ಅರ್ಥಪೂರ್ಣ ಪದಗಳು ಮತ್ತು ಹೊಸ ಹೊಸ ಪದಗಳು ವ್ಯಾಖ್ಯೆ ರಚನೆ ಬಹುಮುಖ್ಯವಾದದ್ದು ತನ್ನ ಬರೆದಿದೆಲ್ಲ ಸರಿ ಎನ್ನುವುದು ಅದು ಬೆಪ್ಪುತನ ನಮ್ಮ ಬರಹಗಳ ಬಗ್ಗೆ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾವು ಅದನ್ನು ಸ್ವೀಕರಿಸಬೇಕಾಗುತ್ತದೆ ಅನೇಕ ವಾಚಕರು ದೂರವಾಣಿ ಮೂಲಕ ಪತ್ರದ ಮೂಲಕ ಹೇಳಿದ್ದೂ ಉಂಟು ಅದು ಇದು ಹಾಗೆ ಹೀಗೆ ಅದು ಹಾಗೆ ಎಂದು ಆಗ ತಿದ್ದುಕೊಂಡಿದ್ದು ಸಹ ನಾನು ಹೌದು ನಾನು ಜಾಸ್ತಿ ಒತ್ತು ಕೊಟ್ಟಿದ್ದು ಆರಂಭದಲ್ಲಿ ಅಪರಾಧ ಸುದ್ದಿಗಳಿಗೆ ನಂತರ ನಮ್ಮ ಸಂಪಾದಕರ ಸೂಚನೆಯಂತೆ ಮಾನವೀಯತೆಗೆ ಬರಹಗಳ ಬಗ್ಗೆ ಒಂದಷ್ಟು ಗಮನ ಕೊಟ್ಟೆ ಆ ನಂತರ ಖುಷಿಯ ಬಗ್ಗೆ ಗಮನ ಕೊಡಬೇಕಾಗಿತ್ತು ಈ ರೀತಿ ಎಲ್ಲ ಬರಹಗಳನ್ನು ನಾವು ನೋಡುತ್ತ ಹೋಗಬೇಕಾಗುತ್ತದೆ ಬೇರೆ ಬರಹಗಾರರು ಏನು ಬರೆದಿದ್ದಾರೆ ಎಂಬುದು ನಾವು ಗಮನಿಸಬೇಕಾಗುತ್ತದೆ ಅವರಿಂದ ಕೆಲವು ಅಂಶಗಳನ್ನು ನಾವು ಪಡೆದು ದಾಖಲು ಮಾಡಿಕೊಳ್ಳುವುದು ಒಳಿತು ಹಾಗೆಯೇ ಬರೆಯುವ ಮೊದಲು ಸಮಚಿತ್ತದಲ್ಲಿ ಬರೆಯಬೇಕಾಗುತ್ತದೆ ಈ ರೀತಿಯ ಬರಹಗಳು ನಮ್ಮನ್ನು ಬುದ್ಧಿಮತ್ತೆ ಹೆಚ್ಚು ಮಾಡುವ ಜೊತೆಗೆ ನಮಗೆ ಸಾರ್ವಜನಿಕ ಅಭಿಪ್ರಾಯಗಳು ಮತ್ತು ಇತರೆ ಪತ್ರಿಕೆಯ ಸಹೋದ್ಯೋಗಿಗಳು ಬೆನ್ನು ತಟ್ಟಿದಾಗ ಖುಷಿಯೋ ಖುಷಿಯೋ ಹಾಗಂಥೇಳ್ಬಿಟ್ಟು ತಲೆ ಮೇಲೆ ಕೊಂಬುಗಳು ಮೂಡಬಾರದು ಈ ರೀತಿಯ ಬರಹಗಳಿಂದ ನಮ್ಮ ಬೌದ್ಧಿಕ ಬೆಳವಣಿಗೆ ಜೊತೆಗೆ ಒಂದು ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲಿ ಅದನ್ನು ಬಗೆಹರಿಸುವ ವಿಧಾನವೂ ಸಹ ಹೌದು ಎನಿಸುತ್ತದೆ ನಮ್ಮ ಬರಹದಿಂದ ಒಂದು ಪರಿವರ್ತನೆಯಾದಾಗ ಅದಕ್ಕಿಂತ ಖುಷಿ ನನಗೆ ಬೇರೆ ಇನ್ನೇನೂ ಇಲ್ಲ ಬರಹದ ಮೂಲಕ ಪ್ರಶಸ್ತಿಗಳ ಹಿಂದೆ ಬೆನ್ನೆತ್ತಿ ಹೋಗುವುದು ಅದೊಂದು ಅವಮಾನಕರ ಸಂಘ ಬರಹದಿಂದ ನಮ್ಮನ್ನು ಹುಡುಕಿಕೊಂಡು ಬರುವುದೇ ನಮಗೆ ಸಂತೋಷ ಇಷ್ಟೇ